ನಾನು ರನ್ನಿಂಗನ್ನು ಸ್ಟಾಟ್ ಮಾಡಿದ್ದು ವೃತ್ತಿಗೆ ಆಗಿಯೇ ಅಂತ ಅಂದ್ಕೋತೀನಿ ಯಾಕೆಂದ್ರೆ ನಾನು ಪಿ ಎಸ್ ಐ ಸೆಲೆಕ್ಷನ್ ಆಗೋದು ಆಗುವಂತಹ ಪ್ರ ಸಂದರ್ಭದಲ್ಲಿ ನಾನು ರನ್ನಿಂಗ್ನ ಸ್ಟಾಟ್ ಮಾಡಿದ್ದು ಅಲ್ಲಿ ಇರುವಂತಹ ಎಷ್ಟೋ ಸಣ್ಣ ಸಣ್ಮ ಮಕ್ಕಳುಗಳು ನನಗೆ ಪ್ರೇರಣ ಆಗಿದ್ದು ಅವರು ಸಿಕ್ಸ್ ಹಂಡ್ರೆಡ್ ಮೀಟರ್ಸು ಥೌಸೆಂಡ್ ಟು ಹಂಡ್ರೆಡ್ ಮೀಟರ್ಸು ಥೌಸೆಂಡ್ ಫೈವ್ ಹಂಡ್ರೆಡ್ ಮೀಟರ್ಸು ಕೆಲವೊಬ್ರಂತ್ರು ಫೈವ್ ಥೌಸೆಂಡ್ ಮಿ ಕಿಲೋಮೀಟರ್ಸ್ ಮೀಟರ್ಸ್ನ ಓಡ್ತಾಯಿದ್ರು ಹಾಗಾಗಿ ನಾನು ಆವತ್ತಿನಿಂದ ತುಂಬ ಪ್ರೇರಣೆ ಆದೆ ಯಾಕೆಂದ್ರೆ ಇಂತಹ ಚಿಕ್ಕಮಕ್ಕಳಲ್ಲೆ ಇಷ್ಟೊಂದು ಛಲ ಇರೋದ್ರಿಂದ ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅನ್ನೋ ಒಂದು ಪ್ರೇರಣೆಯಿಂದ ನಾನು ರನ್ನಿಂಗ್ನ ಸ್ಟಾಟ್ ಮಾಡದೇ ಹಾಗೆ ಅವತ್ತಿನ ಅವರು ಕೂಡ ನನಗೆ ಚಿಕ್ಕಮಕ್ಕಳಿಂದಲೇ ನಾನು ರನ್ನಿಂಗ್ನ ಕಲ್ ಕಲ್ತಿದ್ದೀನಿ ಅನ್ನೋ ಒಂದು ಪ್ರೇರಣೆ ನನಗಿದೆ ಹಾಗೇ ಅದರಲ್ಲಿ ನಾನು ಮಾಡಿದ್ದೇನೆಂದ್ರೆ ನಂದು ಪಿ ಎಸ್ ಐ ಸೆಲೆಕ್ಷನ್ ಆಯಿತು ಫೋರ್ ಹಂಡ್ರೆಡ್ ಮೀಟರ್ಸು ಟೂ ಮಿನಿಟ್ಸಲ್ಲಿ ಓಡ್ಬೇಕಾಗಿತ್ತು ಹಾಗಾಗಿ ನಾನು ಒಂದು ಪಾಯಿಂಟ್ ಫೈವ್ ಒನ್ ಸೆಕೆಂಡ್ಸಲ್ಲಿ ನನ್ನ ಸಾಧನೇನ ನಾನು ಮಾಡಿದೆ ಹಾಗೇ ನಾವು ರನ್ನಿಂಗ್ ಮಾಡೋದ್ರಿಂದ ತುಂಬ ಫಿಟ್ನೆಸ್ ಆಗಿರ್ತೀವಿ ಹಾಗೇ ನನ್ನ ಬಾಡಿ ತುಂಬ ಕೊ ನಮಗೆ ಕೋಪರೇಟಿವ್ ಮಾಡ್ತಾಯಿರುತ್ತೆ ಸೊ ಹಾಗಾಗಿ ರನ್ನಿಂಗ್ ಒಂದು ಒಳ್ಳೆಯ ಹವ್ಯಾಸ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ